ನಾವು ಉದ್ಯೋಗ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಕೆಲವೊಮ್ಮೆ ಸಂಘರ್ಷಗಳಾಗುತ್ತೆ ಅಥವಾ ಕಷ್ಟಕರ ಸನ್ನಿವೇಶಗಳು ಬರುತ್ತೆ ಆ ಸಂದರ್ಭಗಳಲ್ಲಿ ಮೊದಲ್ನೇದಾಗಿ ಆ ಒಂದು ಸಂಘರ್ಷ ಏನಕ್ಕೆ ಆಗ್ತಾಯಿದೆ ಯಾಕೆ ಬಂದಿದೆ ಅದು ಒಂದು ಎದುರು ವ್ಯಕ್ತಿಯಿಂದ ಅಥವಾ ನಮ್ಮ ಕಡೆಯಿಂದ ಆಗಿದ್ಯ ಮೊದಲು ತಿಳ್ಕೋತೀವಿ ತಾಳ್ಮೆಯಿಂದ ಮೊದಲು ಯಾವ ರೀತಿ ಇದನ್ನು ನಿಭಾಯಿಸ್ಬಲ್ಲೆವು ಅನ್ನೋದನ್ನು ತಾಳ್ಮೆಯಿಂದ ಸಮಾಧಾನವಾಗಿ ಎದುರು ವ್ಯಕ್ತಿನ ಸಮಾಧಾನವಾಗಿ ಕೂರಿಸಿ ಯಾಕೆ ಹೀಗಾಯಿತು ಏನು ಮಾತಾಡಿ ಹೀಗೆ ಆಗಿದ್ದಕ್ಕೆ ಪರಿಹಾರ ಏನು ಅಂತ ಮಾತನಾಡಬಹುದು ಕೂತ್ಕೊಂಡು ಅಂದರೆ ಜೊತೆಯಾಗಿ ಕೂತು ಯಾಕೆ ಹೀಗಾಯಿತು ಏನಾಯಿತು ಅಂತ ವಿಚಾರಣೆ ಮಾಡಿ ಅದರ ಬಗ್ಗೆ ಆಗು ಹೋಗುಗಳನ್ನ ಮಾತಾಡಿ ಇಲ್ಲ ಈ ರೀತಿಯಾಗಿದ್ಯಾ ಹಾಗಾಗಿದ್ಯಾ ಹೀಗಾಗಿದ್ಯಾ ಕಷ್ಟ ಸುಖಾನ ಮಾತಾಡಿ ಅದನ್ನು ನಾವು ಒಂದು ವಿಚಾರಣೆ ಮುಖಾಂತರ ಮೊದಲು ತಾಳ್ಮೆ ಮುಖಾಂತರ ವಿಚಾರಣೆ ನಡೆಸಿ ಆ ನಂತರ ಸಂಘರ್ಷಣೆಯನ್ನು ನಾವು ಒಂದು ತಡೆಯಬಹುದಾಗಿದೆ ಈಗ ಕಷ್ಟಕರ ಸನ್ನಿವೇಶ ಅಂತ ಅಂದರೆ ತುಂಬ ಇಲ್ಲಪ್ಪ ಹಾಗೆ ಹೀಗೆ ಕೈ ಎತ್ತೋ ಸಮಯ ಸಂದರ್ಭ ಬಂದಾಗ ಆವಾಗ್ಲೂ ಕೂಡ ತಾಳ್ಮೆ ಎಂಬುದು ಅಷ್ಟು ಮುಖ್ಯವಾಗಿರುತ್ತೆ ತಾಳ್ಮೆ ಹಾಗೂ ಜಾಣ್ಮೆ ಇವೆರಡೂ ಬಹಳ ಮುಖ್ಯವಾಗಿ ಪಾತ್ರ ನಿರ್ವಹಿಸುತ್ತೆ ಒಂದು ಉದ್ಯೋಗ ಕಚೇ ಉದ್ಯೋಗದಲ್ಲಾಗಿರ್ಬಹುದು ಅಥವಾ ನಾವೊಂದು ಕೆಲಸ ಮಾಡೋ ಕಛೇರಿಯಲ್ಲಾಗಿರಬಹುದು ಅಥವಾ ನಮ್ಮ ಜೀವನದಲ್ಲೇ ಆಗಿರಬಹುದು ಮುಖ್ಯವಾಗಿ ತಾಳ್ಮೆ ಜಾಣ್ಮೆ ಇವೆರಡೂ ತುಂಬ ಕ ಪ್ರಮುಖವಾದ ಪಾತ್ರನ ವಹಿಸುತ್ತವೆ ಒಂದೇ ನಾಣ್ಯದ ಎರಡು ಮುಖಗಳು ಈ ತಾಳ್ಮೆ ಜಾಣ್ಮೆ ಅನ್ನೋದು ಅನ್ನೋ ನನ್ನ ಒಂದು ಅಭಿಪ್ರಾಯ